ಯಾವುದೇ ವ್ಯಕ್ತಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ತನ್ನಿಂದ ತಾನಾಗಿಯೇ ದೈಹಿಕ ನೋವು ಅನ್ನುವಂಥಕ್ಕದ್ದು ಮಾಯವಾಗುತ್ತೆ ಹಾಗೇನೇ ತನ್ನೊಳಗಿನ ಮಾನಸಿಕ ಅಸಮತೋಲನವನ್ನು ಕೂಡ ಈ ಕ್ರೀಡೆಗಳು ಸರಿ ಮಾಡುತ್ತವೆ ಹಾಗಾಗಿ ಕ್ರೀಡೆಗಳು ಇಡೀ ದೇಹವನ್ನು ಪರಿಷ್ಕರಿಸುವ ಮತ್ತು ಸದಾ ಉಲ್ಲಾಸವಾಗಿರಿಸುವ ಪ್ರಯತ್ನವನ್ನು ಕ್ರೀಡೆಗಳು ಮಾಡುತ್ತಿವೆ